ಒಂದು ವೇಳೆ ನಂಗೆ ಅವಕಾಶ ಸಿಕ್ಕಿದರೆ ನಾನು ಬೇರೆ ದೇಶಗಳಿಗೆ ತೋರ್ಸೋಕ್ಕೆ ಇಷ್ಟಪಡೋ ನಮ್ಮ ದೇಶದ ಅಥವಾ ನಮ್ಮ ರಾಜ್ಯದ್ದು ಕಲಾಶೈಲಿ ಅಂದರೆ ಅದು ಯಕ್ಷಗಾನ ಯಕ್ಷಗಾನ ಅಂದರೆ ನೃತ್ಯ ಹಾಡುಗಾರಿಕೆ ಮಾತುಗಾರಿಕೆ ವೇಷಭೂಷಣ ಇವೆಲ್ಲವನ್ನು ಒಳಗೊಂಡಿರೋ ಒಂದು ಸ್ವತಂತ್ರವಾದ ಶಾಸ್ತ್ರೀಯ ಕಲೆ ಆಗಿರುತ್ತೆ ಕರ್ನಾಟಕದ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಲ್ಲಿ ಯಕ್ಷಗಾನ ಅತ್ಯಂತ ಪ್ರಮುಖವಾಗಿದ್ದು ಕರ್ನಾಟಕದ ಕರಾವಳಿ ಜಿಲ್ಲೆಗಳು ಅಂದರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮತ್ತು ಶಿವಮೊಗ್ಗ ಚಿಕ್ಕಮಗಳೂರು ಮತ್ತು ಕೇರಳ ಕಾಸರಗೋಡು ಜಿಲ್ಲೆಯಲ್ಲಿ ಯಕ್ಷಗಾನ ಮತ್ತು ಮನೆಮಾತಾಗಿದೆ ಯಕ್ಷಗಾನಕ್ಕೆ ಪ್ರಾಚೀನತೆ ಇದೆ ಯಕ್ಷಗಾನದ ಪ್ರಾಚೀನತೆ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನೂ ದೊರಕಿಲ್ಲ ಆದ್ರೆ ಭರತ ಮುನಿ ನಾಟ್ಯಶಾಸ್ತ್ರದಲ್ಲಿ ಅಲ್ಲಲ್ಲಿ ಯಕ್ಷಗಾನದ ಹೆಸರು ತೋರಿಬರುತ್ತೆ ಈ ಕಲೆ ಬಹಳ ಹಿಂದಿನಿಂದಲೂ ಇದೆ ಎಂಬುದು ನಮ್ಗೆ ಇದರಿಂದ ಸ್ಪಷ್ಟ ಆಗುತ್ತೆ ಕರ್ನಾಟಕದ ಪ್ರಾಚೀನ ಕಾವ್ಯದಲ್ಲಿ ಯಕ್ಷಗಾನ ಎಂಬ ಹೆಸರು ಉಲ್ಲೇಖ ಆಗಿದೆ ಕರ್ನಾಟಕದಲ್ಲಿ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಒಂದು ಗಾನ ಸಂಪ್ರದಾಯ ಇತ್ತು ಅದಕ್ಕೆ ಯಕ್ಷಗಾನ ಅಂತ ಹೆಸರು ಬಂತು ಅದೇ ಮುಂದೆ ನಾಟಕ ರೂಪದಲ್ಲಿ ಪರಿವರ್ತನೆಗೊಂಡು ಬಯಲಾಟ ದಶಾವತಾರ ಆಟ ದೊಡ್ಡಾಟ ಪಾರಿಜಾತ ಈ ಥರ ಹೆಸರು ಹದಿನೈದನೇ ಶತಮಾನದಲ್ಲಿ ರೂಢಿಗೆ ಬಂತು ಈ ಬಯಲಾಟದಲ್ಲಿ ಇನ್ನೊಂದು ರೂಪ ತಾಳಮದ್ದಲೆ ಅಥವಾ ಯಕ್ಷಗಾನ ಕೂಟ ಇದು ಹತ್ತೊಂಬತ್ತನೇ ಶತಮಾನ್ದಲ್ಲಿ ರೂಢಿಗೆ ಬಂತು ಯಕ್ಷಗಾನದಲ್ಲಿ ನಾಲ್ಕು ಕಲಾಮಾಧ್ಯಮ ಇರುತ್ತೆ ಅಂದರೆ ಸಂಗೀತ ಸಾಹಿತ್ಯ ನೃತ್ಯ ಮತ್ತು ಚಿತ್ರ ಈ ನಾಲ್ಕು ಕಲೆಗಳು ಔಚಿತ್ಯಪೂರ್ಣವಾಗಿರುತ್ತೆ ಪ್ರದರ್ಶನಕ್ಕೆ ಸಂಬಂಧಿಸಿದಂತೆ ಇದರಲ್ಲಿ ಎರಡು ಭಾಗ ಇರುತ್ತೆ ಮೊದಲನೇ ಭಾಗ ಅಂದರೆ ಪೂರ್ವರಂಗ ಅಥವಾ ಸಭಾಲಕ್ಷಣ ಇನ್ನು ಎರಡನೇ ರಂಗ ಅಂತ ಅಂದರೆ ಆರಿಸಿಕೊಂಡ ಕಲಾಭಾಗ ಪ್ರಸಂಗದಲ್ಲಿ ಯಕ್ಷಗಾನದಲ್ಲಿ ಯಾವುದಾದರೊಂದು ಕಥನವನ್ನು ಆಯ್ದುಕೊಂಡು ಇದನ್ನು ಜನರಿಗೆ ಹಾಡು ಅಭಿಯಾನ ನೃತ್ಯ ಈ ಥರದಲ್ಲಿ ತೋರಿಸಲಾಗತ್ತೆ ಇದಕ್ಕೆ ಪ್ರಸಂಗ ಅಂತ ಕರಿತೀವಿ ಪಾತ್ರಧಾರಿಗಳು ಅಂದರೆ ಪ್ರಸಂಗದಲ್ಲಿ ಬರುವ ಕಥೆಯನ್ನು ಅಭಿನಯಿಸುವ ಪಾತ್ರಧಾರಿಗಳು ಅಂದರೆ ಸ್ತ್ರೀ ಪಾತ್ರ ಖಳನಾಯಕನ ಪಾತ್ರ ಹಾಸ್ಯ ಕಲಾವಿದನ ಪಾತ್ರ ಈ ಥರ ನಾನಾ ಪಾತ್ರ ಬರುತ್ತೆ ವೇಷಭೂಷಣ ವೇಷಭೂಷಣ ಅಂದರೆ ಯಕ್ಷಗಾನದಲ್ಲಿ ಪ್ರಮುಖವಾಗಿರೋದೇ ವೇಷಭೂಷಣ ಈ ಪಾತ್ರಗಳಿಗೆ ತಕ್ಕಂತೆ ವೇಷಭೂಷಣಗಳನ್ನು ಮಾಡ್ತಾರೆ ಭಾಗವತಿಕೆ ಯಕ್ಷಗಾನದ ಜೀವಾಳವೇ ಭಾಗವತಿಕೆ ಅಥವಾ ಹಾಡುಗಾರಿಕೆ ಅವರು ಈ ರಂಗ ಪ್ರಕಾರದ ನಿರ್ದೇಶನದಲ್ಲಿ ಇಲ್ಲಿಯ ಪಾತ್ರಗಳನ್ನು ಹಾಡಿನ ಮೂಲಕ ಜನರಿಗೆ ತಿಳಿಸ್ತಾರೆ ಮಾತುಗಾರಿಕೆ ಹಾಡುವುದನ್ನು ಪೂರ್ಣಗೊಳಿಸಿದ ಕೂಡಲೇ ಈ ಹಾಡಿನ ಸಾರಾಂಶಾನ ಮಾತುಗಾರಿಕೆಯ ಮೂಲಕ ಜನಗಳಿಗೆ ಅವರ ಪಾತ್ರಗಳ ಬಗ್ಗೆ ತಿಳಿಸ್ತಾರೆ ಯಕ್ಷಗಾನ ಮೊದಲ ಉಲ್ಲೇಖ ಸಾರ್ವದೇವನ ಸಂಗೀತ ರತ್ನಾಕರದಲ್ಲಿ ಝಕ್ಕ ಎಂದು ಆಗಿದ್ದು ಮುಂದೆ ಎಕ್ಕಲಗಾನ ಅಂತ ಕರೆಯಲ್ಪಡ್ತು ಅದು ಆದಮೇಲೆ ಸ್ವಲ್ಪ ಶತಮಾನಗಳ ನಂತರ ಅದಕ್ಕೆ ಯಕ್ಷಗಾನ ಅಂತ ಹೆಸರು ಬಂತು ಗಂಧರ್ವ ಗ್ರಾಮ ಎಂಬ ಈಗ ನಶಿಸಿ ಹೋಗಿರುವ ಗಾನ ಪದ್ದತಿಯಿಂದ ಗಾನ ಮತ್ತೆ ಸ್ವತಂತ್ರ ಜನಪದ ಶೈಲಿಯಿಂದ ನೃತ್ಯರೂಪ ಗೊಂಡಿತೆಂದು ಶಿವರಾಮ ಕಾರಂತರು ಯಕ್ಷಗಾನ ಬಯಲಾಟ ಎಂಬ ಶೋಧನಾ ಪ್ರಬಂಧದಲ್ಲಿ ಹೇಳಿದ್ದಾರೆ ಯಕ್ಷಗಾನದ ಪ್ರಭೇದಗಳು ಯಕ್ಷಗಾನದಲ್ಲಿ ಅನೇಕ ರೀತಿಯ ಪ್ರಭೇದ ಇದೆ ಅವುಗಳಲ್ಲಿ ಯಕ್ಷಗಾನ ಬಯಲಾಟ ತುಂಬ ಜನಪ್ರಿಯ ಆಗಿದೆ ಬಯಲಾಟ ಎಂದರೆ ವೇಷಭೂಷಣದಿಂದ ರಂಗಭೂಮಿಯಲ್ಲಿ ಆಟ ಆಡುವ ಯಕ್ಷಗಾನದ ಒಂದು ಪ್ರಭೇದ ಕುಣಿತ ಎಂಬ ಹೆಸರು ಇದಕ್ಕಿದೆ ಬಯಲಿನಲ್ಲಿ ರಾತ್ರಿ ಇಡೀ ಬಯಲಾಟ ಹೆಚ್ಚಾಗಿ ನಡೆಯುತ್ತೆ ಇದು ಅದಕ್ಕೋಸ್ಕರ ಇದಕ್ಕೆ ಬಯಲಾಟ ಅಂತ ಹೆಸರು ಬಂದಿದೆ ಇದು ಜನರು ಇದನ್ನು ಸರಳವಾಗಿ ಆಟ ಅಂತಲೂ ಕರೀತಾರೆ ಆದರೆ ಈಗೀಗ ರಾತ್ರಿ ಇಡೀ ನಡೆಯುವ ಬಯಲಾಟದೊಂದಿಗೆ ಎರಡು ಮೂರು ಗಂಟೆ ಕಾಲ ನಡೆಯುವ ಯಕ್ಷಗಾನವು ಬಳಕೆಯಲ್ಲಿದೆ ಬಯಲಾಟದಲ್ಲಿ ವೇಷಭೂಷಣ ರಂಗಸ್ಥಳ ಭಾಗವತಿಕೆ ಅಭಿನಯ ಮಾತುಗಾರಿಕೆ ನೃತ್ಯ ಹೀಗೆ ಸಾಂಪ್ರದಾಯಿಕ ಯಕ್ಷಗಾನದ ಎಲ್ಲ ಮಜಗಳನ್ನು ನಾವಿದ್ರಲ್ಲಿ ಕಾಣ್ಬೋದು ಉತ್ತರ ಕನ್ನಡದಲ್ಲಿ ಬಹು ಜನಪ್ರಿಯವಾಗಿರುವ ಶ್ರೀಕೃಷ್ಣ ಪಾರಿಜಾತ ಮೂಡಲ ಪಾಯದಲ್ಲಿ ಇದನ್ನು ನಾವು ನೋಡ್ಬೋದು ಮಲೆನಾಡು ಮತ್ತು ಕರಾವಳಿಯ ಪ್ರ ಪ್ರದೇಶದಲ್ಲಿ ಪಡುವಣ ಪಾಯ ಮತ್ತು ಪಡುವಣ ಪಾಯದಲ್ಲಿ ಎರಡು ವಿಭಾಗ ಇದೆ ಅವೆಂದರೆ ತೆಂಕುತಿಟ್ಟು ಮತ್ತು ಬಡಗುತಿಟ್ಟು ಮತ್ತು ಉತ್ತರದ ತಿಟ್ಟು ಅಂದರೆ ಬಡ ಬಡಗುತಿಟ್ಟು ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ತರದ ತಿಟ್ಟು ಶೈಲಿಯ ಬಯಲಾಟ ನಾವು ನೋಡ್ಬೋದು ಉಡುಪಿಯಲ್ಲಿ ಬಡಗುತಿಟ್ಟು ಮತ್ತು ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಜಿಲ್ಲೆಯಲ್ಲಿ ತೆಂಕುತಿಟ್ಟು ಶೈಲಿ ಇದೆ ವೇಷಭೂಷಣಗಳ ವಿನ್ಯಾಸ ನೃತ್ಯದ ಶೈಲಿ ಭಾಗವತಿಕೆ ಮತ್ತು ಹಿಮ್ಮೇಳಗಳಲ್ಲಿ ಕಂಡುಬರುವ ಕೆಲವು ವ್ಯತ್ಯಾಸಗಳ ಆಧಾರದ ಮೇಲೆ ನಾವೀಥರ ವಿತರಣೆ ಮಾಡ್ತೀವಿ ತಾಳಮದ್ದಲೆ ತಾಳಮದ್ದಲೆ ಯಕ್ಷಗಾನದ ಇನ್ನೊಂದು ಪ್ರಮುಖ ವಿಭಾಗ ಆಗಿದೆ ಬಯಲಾಟಗಳಿಗಿಂತ ಇವು ಬೇರೆ ಥರ ಇರುತ್ತೆ ಇಲ್ಲಿ ವೇಷಭೂಷಣ ನೃತ್ಯ ಮತ್ತು ಭಾವಾಭಿನಯಗಳನ್ನು ನಾವು ನೋಡಬಹುದು ಭಾಗವತಿಕೆ ಹಿಮ್ಮೇಳ ಹಾಗೂ ಮಾತುಗಾರಿಕೆಗಳು ಮಾತ್ರ ಇಲ್ಲಿರುತ್ತೆ ಬಯಲಾಟದಂತೆ ಇಲ್ಲಿಯೂ ಒಂದು ಪ್ರಸಂಗವನ್ನು ತೆಗೆದುಕೋತಾರೆ ಭಾಗವತರು ಹಾಡುಗಾರಿಕೆಯ ಮೂಲಕ ಕಥೆಯನ್ನು ಹೇಳ್ತಾರೆ ಇಲ್ಲಿ ಪಾತ್ರಗಳ ಬದಲು ಅರ್ಥ ಅರ್ಥಧಾರಿಗಳಿರುತ್ತಾರೆ ಅರ್ಥಧಾರಿಗಳು ಹಾಡುಗಾರಿಕೆಯಲ್ಲಿ ಹೇಳಲ್ಪಟ್ಟ ಕಥಾಭಾಗವನ್ನು ಮಾತುಗಳ ಮೂಲಕ ಚರ್ಚೆ ಮಾಡ್ತಾರೆ ಬಯ ಬಯಲಾಟಕ್ಕೂ ತಾಳಮದ್ದಳೆ ಪ್ರಮುಖ ವಿನ್ಯಾಸವನ್ನು ಈ ಮಾತುಗಾರಿಕೆಯಲ್ಲಿದೆ ಹಾಗೇ ಭಾರತೀಯ ವಾಸ್ತುಶಿಲ್ಪ ಶೈಲಿಯಲ್ಲಿ ನಾವು ಐದು ಅದ್ಭುತವಾದ ದೇವಾಲಯಗಳನ್ನ ನೋಡ್ಬೌದು ಪ್ರಾಚೀನ ಕಾಲದಿಂದಲೂ ಭಾರತದ ವಾಸ್ತುಶಿಲ್ಪ ಶೈಲಿಗೆ ವಿಶೇಷ ಪ್ರಾಧಾನ್ಯವನ್ನು ನೀಡುತ್ತೆ ಭಾರತದ ವಾಸ್ತುಶಿಲ್ಪೆಯಲ್ಲಿ ಅನುಸರಿಸಿಕೊಂಡು ನಿರ್ಮಿತವಾದ ಸಾಕಷ್ಟು ದೇವಾಲಯಗಳು ನಾವು ನೋಡ್ಬೋದು ಭಾರತದಲ್ಲಿರುವ ಯಾವೆಲ್ಲ ವಾಸ್ತುಶಿಲ್ಪಿಗಳನ್ನು ಪ್ರತಿನಿಸ ನಿಸುತ್ತದೆ ಎಂದು ನೋಡೋಣ ಈ ದೇವಾಲಯದಲ್ಲಿ ಭಾರತೀಯ ವಾಸ್ತುಶಿಲ್ಪ ಶೈಲಿಯ ದೇವಾಲಯಗಳಿವೆ ಇನ್ನಿತರ ದೇಶಗಳಲ್ಲಿ ಹೋಲಿಸಿದರೆ ಭಾರತದಲ್ಲಿ ನಾವು ಅನೇಕ ದೇವಾಲಯನ್ನು ನೋಡ್ಬೋದು ಆದ್ದರಿಂದ ಭಾರತವನ್ನು ದೇವಾಲಯಗಳ ನಾಡೆಂದೇ ಕರಿತೀವಿ ಪುರಾತನ ಕಾಲದಿಂದಲೂ ಭಾರತದಲ್ಲಿ ದೇವಾಲಯಗಳ ಅಭಿವೃದ್ಧಿ ನಡಿತಲೇ ಇರುತ್ತೆ ಎಷ್ಟೇ ಕಾಲಗಳು ಬದಲಾದರೂ ಸಾಮ್ರಾಜ್ಯಗಳು ಬೆಳೆದರೂ ಅಳಿದರೂ ಆಡಳಿತಗಾರರು ಉಳಿದರೂ ಹಾಗೂ ನಾಶವಾದರೂ ಜನಗಳಲ್ಲಿದ್ದ ನಂಬಿಕೆ ಮಾತ್ರ ಹಾಗೇ ಉಳಿದಿದೆ ಭಾರತದ ವಾಸ್ತುಶಿಲ್ಪವನ್ನು ಅನುಸರಿಸಿಕೊಂಡು ನಿರ್ಮಿತವಾದ ದೇವಾಲಯ ಸ್ಪಷ್ಟವಾಗಿದೆ ಭಾರತದಲ್ಲಿರುವ ಯಾವುದೇ ದೇಲ ದೇವಾಲಯಗಳು ಭಾರತೀಯ ವಾಸ್ತುಶಿಲ್ಪವನ್ನು ಪ್ರತಿನಿಧಿಸುತ್ತೆ ಪ್ರಾಚೀನ ಹಿಂದೂ ಗ್ರಂಥಗಳಲ್ಲಿ ಭಾರತದಲ್ಲಿರುವ ಅನೇಕ ದೇವಾಲಯಗಳು ಪಾಂಡವರೊಂದಿಗೆ ಸಂಬಂಧ ಹೊಂದಿದೆ ಅದರಲ್ಲಿಯೂ ಕೇದಾರನಾಥ ದೇವಾಲಯವು ಪವಿತ್ರ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಒಂದಾಗಿದೆ ಮತ್ತು ದೇಶದ ನಾಲ್ಕು ಪ್ರಮುಖ ಧರ್ಮಕ್ಷೇತ್ರಗಳಲ್ಲಿ ಒಂದಾಗಿದೆ ಈ ದೇವಾಲಯಗಳು ಮಂದಾಕಿನಿ ನದಿ ದಡದಲ್ಲಿ ಮತ್ತು ಹಿಮಾಲಯ ಪರ್ವತಗಳಲ್ಲಿ ಆವೃತವಾಗಿದೆ ಮಹಾಬೋಧಿ ದೇವಾಲಯ ಗಹ ಇದು ಬಿಹಾರದಲ್ಲಿದೆ ಬೌದ್ಧ ದೇವಾಲಯಗಳು ಸೂಕ್ತಗಳು ಮತ್ತು ಮಠಗಳ ಬಗ್ಗೆ ಯೊ ಯೋಚಿಸಿದಾಗಲೇ ನಮ್ಮ ಮನಸ್ಸಿಗೆ ಮಹಾಬೋಧಿ ದೇವಾಲಯ ಕಣ್ಣ ಮುಂದೆ ಬರುತ್ತೆ ಈ ದೇವಾಲಯವು ಇಟ್ಟಿಗೆಗಳಿಂದ ಮಾಡಲಾಗಿದೆ ಇದರಲ್ಲಿ ಅನೇಕ ವಾಸ್ತುಶಿಲ್ಪ ಇದೆ ಈ ದೇವಾಲಯದ ವಾಸ್ತುಶಿಲ್ಪಗಳನ್ನು ನಾವು ಗಮನಿಸಬಹುದು ಇದು ಸಾಂಪ್ರದಾಯಿಕ ಉತ್ತರ ಭಾರತೀಯ ಇಂಜಿನಿಯರಿಂಗ್ ಶೈಲಿಯ ನಿರ್ಮಾಣವನ್ನು ನೋಡಬಹುದು ಕಂದಾರಿಯ ಮಹಾದೇವ ದೇವಸ್ಥಾನ ಖಜುರಾಹೋ ಇದು ಮಧ್ಯಪ್ರದೇಶದಲ್ಲಿದೆ ಇಲ್ಲಿಯ ವಾಸ್ತುಶಿಲ್ಪವು ತುಂಬ ಅದ್ಭುತವಾಗಿದೆ ಈ ದೇವಾಲಯದ ಮಹಾದ್ವಾರದಲ್ಲಿ ಕಡಿದಾದ ಮೆಟ್ಟಿಲುಗಳು ಮತ್ತು ಬಾಗಿಲುಗಳು ಇದು ತುಂಬ ಸುಂದರವಾಗಿದೆ ಮತ್ತು ದಿಲ್ವಾರಾ ದೇವಾಲಯ ಮೌಂಟ್ ಅಬು ಇದು ರಾಜಸ್ಥಾನದಲ್ಲಿದೆ ಇದು ಜೈನರದ್ದು ಒಂದು ದೇವಸ್ಥಾನ ಆಗಿದೆ ಇಲ್ಲಿನ ಶಿಲ್ಪಕಲೆಯು ತುಂಬ ಅದ್ಭುತವಾಗಿದೆ